ಹಾಯ್ ರೀ ನೀವು ಕೇಳಿದ್ದು ರುಚಿಗೆ ನಿಮ್ದು ಪೈ ಎಲ್ಲ ರೆಡಿ ಮಾಡೋ ಅಡಿಗೆ ಒಳಗ್ ಏನೇನು ಹಾಕ್ತೀರಿ ಅಂತ ಹೇಳಿ ಕೇಳಿದ್ರಿ ಫಸ್ಟ್ ಆಫ್ ಆಲ್ ಎಲ್ಲರೂ ಹಾಕೋ ಹಂಗೆ ಉಪ್ಪು ಹಾಕ್ತೀವಿ ಉಪ್ಪು ಹಾಕಿ ಆಮ್ಯಾಗೆ ನಾವು ಮನ್ಯಾಗೆ ನಮ್ದು ಒಂದು ನಮ್ದು ಅಲ್ಲದೆ ಪುರಾಣ್ತರ್ಲಿಂತೆ ನಮ್ಮ ಮನ್ಯಾಗೆ ಬಂದಿದ್ರಿ ಮಸಾಲಗಳು ಎಲ್ಲ ಅಡಿಗೆ ಪದಾರ್ಥಗಳು ಎಲ್ಲ ಇದು ಮಾಡ್ಲಕ್ಕ ಅದೇ ನಮಗೆಲ್ಲ ಇಡೀ ಪೀಳ್ಗಿಗೂ ಹೇಳ್ಕೊಂತ ಬಂದಾರ ನಮ್ಗೂ ಹೇಳ್ಕೊಂತ ಬಂದಾರ ಸೊ ನಾವು ಅದೇ ಹಾಕ್ತೀವಿ ಎಲ್ಲರೂ ಅದೇ ಕೇಳ್ತಾರೆ ನೀವು ಏನು ಹಾಕ್ತೀರಿ ಅಡ್ಗೆ ಒಳಗೆ ಇಷ್ಟು ಚಂದಾಗ್ತದಲ್ಲ ಅಂತ ಹೇಳಿ ನಾನ್ ನೀವು ಏನು ಬಳಸ್ತೀರಿ ಅದೇ ರೀ ನಾರ್ಮಲ್ ಖಾರ ಖಾರ ಪುಡಿ ಉಪ್ಪು ಇದು ಅಂತ ಹೇಳಿ ಬಟ್ ಎಲ್ಲರೂ ಅಂತಾರೆ ಯಾಕೋ ನಿಮ್ದು ಬೇರೆಯದೇ ಟೇಶ್ಟ್ ಇರ್ತದ್ರಿ ಅಂತ ಹೇಳಿ ನಾವು ಯೂಸ್ಯೂವಲಿ ಹೇಳಂಗಿಲ್ಲರೀ ಯಾರಿಗೂ ನಿಮ್ಗೆ ಹೇಳಕ್ಕತ್ತೀನಿ ಒಂದು ಮಸಾಲೆ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಉಪ್ಪು ಮನ್ಯಾಗೆ ನಮ್ಮ ಅಜ್ಜಿನೇ ಅಲ್ಲಿ ಊರಾಗ ಕುಟ್ಟಿಸಿ ತರ್ತಾರಿ ಖಾರ ಆ್ಯಕ್ಚುಲಿ ಹೊರಗಿಂದು ಕಲರ್ ಇದ್ದಿದ್ದು ನಾವು ಯೂಸೇ ಮಾಡಂಗಿಲ್ಲರಿ ಅದು ಗುಡ್ ಹೆಲ್ತಿಗೂ ಒಳ್ಳೆಯದಲ್ಲ ಇದೂ ಅಲ್ಲ ಆವಾಗಿಂದ ನಮ್ಮದು ಅಲ್ಲಿ ಕುಟ್ಸೋದೆ ಕುಟ್ತಾರ್ರೀ ಒಳ್ಕಲ್ನಾಗ ಅದೆಲ್ಲ ಕುಟ್ಟಿ ತಂದನೇ ಮಾಡ್ತಾರೆ ಅದೇ ನಾವು ಯೂಸ್ ಮಾಡ್ತೀವಿ ಭಾಳಷ್ಟು ಆಮ್ಯಾಗೆ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊಂಡು ತಂದು ಕೊಡ್ತಾರ್ರಿ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಅಜ್ವೈನು ಜೀರಿಗೆ ಇವೆಲ್ಲ ನಿಮಗೆ ಏನೇನು ಹೆಂಗೆ ನಿಮ್ಮ ಮನ್ಯಾಗೆ ಇಷ್ಟ ಆಗ್ತದೆ ಹಂಗೆ ಮಾಡಿ ನಾವೆಲ್ಲ ಪದಾರ್ಥಗಳಿಗೆ ಹಾಕಿ ಯೂಸ್ ಮಾಡ್ತೀವಿ ಭಾಳ ಚಂದ ಟೇಶ್ಟ್ ಅಂದ್ರೆ ಟೇಶ್ಟ್ ಹತ್ತತದ್ರಿ ಯಾವ ಹೋಟೆಲ್ ಮಸಗುಳ್ ಮಸಾಲಾಗಳು ಬೇಡ ಹೋಟೆಲ್ದಗ ಹೋದ್ರೆ ಮಸಾಲಗಳು ಒಮ್ಮೆ ಡೇಕರ್ಕಿ ಬರ್ತದೆ ಗಂಟ್ಲಾಗ ಹಿಂಗೆ ಒಂದು ಟೈಪ್ ಖಾರ ಖಾರ ಅನ್ನಿಸ್ತದ ಬಟ್ ಇದು ಒಟ್ಟು ಹಾಗಿಲ್ಲ ಭಾಳ ಛಲೋ ಮಾಡ್ತೀವಿ ನಾವು ಯಾರಿಗೆ ಭಿ ಕೇಳಿರಿ ನೀವು ಇಂಥವ್ರ್ದು ಅಂತ ಹೇಳಿ ಇವರು ಮಾಡ್ತಾರಲ್ಲರೀ ಖಾರದ ಪುಡಿ ಅಂತ ಹೇಳಿ ಭಾಳ ಎಲ್ಲರೂ ಪಾಸಿಟಿವೇ ಕೊಡ್ತಾರ್ರೀ ನಮ್ಮ ಬಗ್ಗೆ ನಮಗೆ ನಾವು ಇನ್ನೊಂದು ಅಂತಂದ್ರೆ ಇಲ್ಲಿ ಒಬ್ಬರು ಅಜ್ಜಿ ಮಾಡ್ತಾರ್ರೀ ನಮ್ಮ ಮನೆ ಹತ್ತಿರಾನೆ ಅವರು ಮಾಡ್ತಾರೆ ಪಾಪ ಅವ್ರು ಎಲ್ಲ ಮನೆಗೆ ನ ಅವರು ಛಲೋ ಮಾಡ್ತಾರೆ ಹಿಂಗೆ ಒಳ್ಕಲ್ನಾಗ ಎಲ್ಲ ಕುಟ್ಟಿ ಆಮ್ಯಾಗೆ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಎಸ್ಪೆಷಲಿ ಅದು ಖಾರ ಅಂತೂ ಇಷ್ಟು ಟೇಶ್ಟ್ ಇರ್ತದ್ರಿ ಇಷ್ಟು ಟೇಶ್ಟ್ ಇರ್ತದೆ ಕೇಳ್ಭಾಡ್ದು ಭಾಳ ಚಂದ ಮಾಡ್ತಾರ್ರಿ ಅವರು ನಾನೇ ಖುದ್ದು ನಾನೇ ಮಾಡ್ತೀನಿ ಅಂತ ಅಂದ್ರೂ ನಾವು ಹೋಗಿ ಅವ್ರ ಬಲ್ಲಿ ತರ್ತೀನಿ ಆಮ್ಯಾಗೆ ಭಾಳ ಚಂದ ಮಾಡ್ತಾರೆ ಏನು ರೊಕ್ಕದ್ದು ಭಿ ಏನಿಲ್ಲ ಎಷ್ಟು ತಗೋಬೇಕು ಅಷ್ಟೇ ತಗೋತಾರ್ರಿ ಭಾಳ ಛಲೋ ಮಾಡ್ತಾರೆ ಆಮ್ಯಾಗೆ ಎಷ್ಟು ಚಂದ ಇರ್ತದೆ ಅಂದ್ರೆ ಕಾಮ್ ಖಾರ ಘಮ ಘಮ ಘಮ ಘಮ ಅಂತ ಇರ್ಬೇಕು ಮಸಾಲೆ ಹಂಗೆ ಇರ್ತದ್ರಿ ಈಗ ಇವೆಲ್ಲ ಬಂದವ್ರಿ ಮ್ಯಾಜಿಕ್ ಮಸಾಲೆ ಆ ಮಸಾಲೆ ಈ ಮಸಾಲೆ ಅಂತ ಹೇಳಿ ಹೊರಗೆ ಬಟ್ ಮನೇಗೆ ಮಾಡಿದ ಖಾರ ನಾವು ಹಾಕ್ದ್ರೆ ಅದು ಒಂದು ಇಂಡಿಯನ್ ತಡಕಾ ಅಂತ ಇರ್ತದಲ್ಲರೀ ಭಾಳ ಹೆಚ್ಚಿಸ್ತದ್ರಿ ಊಟದ್ದಿನ್ನಾಗ ಅಮ್ಯಾಗೆ ಅವ್ರು ಅಜ್ಜಿ ಭಾಳ ಛಲೋ ಮಾಡಿಕೊಡ್ತಾರಿ ಅದರಾಗೆಲ್ಲ ಹಾಕ್ತಾರಿ ಅವರು ಜೀರ್ಗೆ ಅಜ್ವಾಯ್ನ ಆಮ್ಯಾಗೆ ಯಾವುದು ಹೆಲ್ತಿಗೆ ಜಾಸ್ತಿನೂ ಆಗ ಇದು ಆಗಿರ್ಬಾರ್ದು ಈ ಕಡೆ ಖಾರ ಉಣ್ಣೋವ್ರಿಗೂ ಛಲೋ ಖಾರ ಉಂಡಂಗು ಆಗಬೇಕು ಆಮ್ಯಾಲೆ ಹಿಂಗೆ ಹಾಕನ ಒಮ್ಮೆ ಕಲರ ಅದು ಛಂದ ಏನು ಹಂಗೆ ಇದು ಆಗಂಗಿಲ್ಲರೀ ಛಲೋ ಎಣ್ಣಿ ಬಿಟ್ಟಾಗ ಎಲ್ಲ ರೊಟ್ಟಿ ಜೊತೆ ಹಾಕೊಂಡು ತಿಂದಾಗ ಮಾತ್ರ ಭಾರಿ ಸ್ಪೆಷಲಾಗಿ ಹತ್ತತದ್ರಿ ಉಪ್ಪಂತೂ ನಾವು ಎಲ್ಲಾದ್ರನಾಗೂ ಬಳಸ್ತೀವಿ ಮಜ್ಜಿಗೆ ಮಾಡ್ತೀವ್ರಿ ನಾವು ಎಸ್ಪೆಷಲಿ ಅದ್ರ್ನಾಗ ಅಂತೂ ಅದು ಒಂದು ಅದಕು ಬೇರೆ ಸ್ಪೆಷಲ್ ಮಾಡ್ತಾರ್ರೀಆಮ್ಯಾಗೆ ನಾವು ಸೀತನಿ ಮಾಡ್ದಾಗ ಸ್ಪೆಷಲಿ ಬೇರೆ ಚಟ್ನಿ ಮಾಡ್ತಾರ್ರೀ ನಮ್ಮ ಕಡೆ ಹೀಗೆಲ್ಲ ಹಸಿ ಮೆಣ್ಸಿನ್ಕಾಯಿ ಕೊಬ್ಬರಿ ಖಾರ ಮತ್ತು ಇದು ಹಾಕಿ ಅದನ್ನು ಭಾಳ ಛಲೋ ಮಾಡ್ತಾರ್ರೀ ನಮ್ಮ ಹತ್ತಿರ ಅದನ್ನು ನಾವು ಹಾಕಿ ಮಾಡ್ತೀವಿ ಅದು ಅಂತ ಅದಕಂತೂ ಭಾಳ ಛಂದ ಟೇಸ್ಟ್ ಹತ್ತತದ್ರಿ ಬಿಸಿ ಬಿಸಿ ಸೀತನಿ ಜೊತೆ ಅದು ಪುಡಿ ಹಾಕೊಂಡು ತಿಂದ್ರೆ ಅದೂನೂ ನಮ್ಮ ಸ್ಪೆಷಲಿಟಿ ರೀ ಮತ್ತು ಬೇರೆಯವಕ್ಕೆಲ್ಲನೂ ಮಸಾಲೆ ಮಾಡ್ತೀವ್ರಿ ಗೋಬಿ ಮಂಚೂರಿ ಮಸಾಲೆ ಅದು ಇದು ಮಸಾಲೆ ಅಂತ ಹೇಳಿ ಹೊರಗೆ ಮಾಡ್ತಾರ್ರಿ ಬಟ್ ನಾವು ಮನ್ಯಾಗೆ ತಯಾರಿಸ್ತೀವ್ರಿ ನಮ್ಮ ಕೈಯಾರೆನೇ ಎಲ್ಲ ಭಾಳ ಚಲೋ ಎಲ್ಲ ಮೆಣ್ಸಿನ್ಕಾಯಿ ಎಲ್ಲ ಬಿಸ್ಲಿಗೆ ಎಲ್ಲ ಒಣಗಿಸ್ತೀವ್ರಿ ಒಣಗಿಸಿ ಎಲ್ಲ ಭಾಳ ಛಲೋ ಮಾಡ್ತೀವಿ ನಾವು ಅದರದು ಒಂದು ಮಾತು ಹೆಚ್ಚಿಗೆ ಹೇಳಕ್ಕೆ ಆಗೋಲ್ಲ ಅಷ್ಟು ಛಲೋ ಇರ್ತದೆ ನೀವು ಯಾರಿಗೆ ಭಿ ಕೇಳ್ಕೋರಿ ಭಾಳ ಛಂದ ಮಾಡ್ತೀವಿ ನಾವು ಆಮ್ಯಾಗೆ ಅದು ಎಣ್ಣೆ ಬಿಟ್ಟಾಗ ಅದ್ರ ಸ್ಮೆಲ್ ನಿಮ್ಮ ಹಿಂಗೆ ಡಬ್ಬ ಕೊಟ್ಟು ಇರ್ತೀವಿ ಅದು ಡಬ್ಬ ತೆಗ್ದು ಕೊಟ್ರುನೂ ಎಷ್ಟು ಘಮ್ ಅಂತ ಸ್ಮೆಲ್ ಬರ್ತದ್ರಿ ಒಟ್ಟು ಇದುನೆ ಆಗೋಲ್ಲ ಒಮ್ಮೆ ಹಿಂಗೇ ಕೆಮ್ಮು ಬರೋದು ಆ ಥರ ಏನು ಆಗಂಗಿಲ್ಲ ಛಲೋ ಇರ್ತದೆ ಆಮ್ಯಾಗೆ ಎಲ್ಲರು ಭಾಳ ಜನ ತಗೊತಾರ್ರಿ ನಮ್ಮ ಕಡೆ ನೀವು ಕೇಳಿರಿ ಬೇಕಂದ್ರೆ ಬೇರೆಯವ್ರಿಗೂ ನಾ ನಾ ಅಷ್ಟೇ ಹೇಳೋದಲ್ಲ ಬೇರೆ ಅವ್ರದ್ದು ನೀವು ಕೇಳಿರಿ ಕೇಳಿ ಹೇಳಿರಿ ನಮ್ಮದೆಲ್ಲ ಇದು ಫ್ಯಾಮ್ಲಿಲಿಂದೆ ಮಾಡ್ಕೊಂತ ಬಂದರೀ ಭಾಳ ಛಲೋ ಮಾಡ್ತೀವ್ರಿ ನಾವು ಈ ಮಸಾಲೆ ಅಂತ ಅಲ್ಲರೀ ನಾ ಹೇಳ್ದೆನಲ್ರಿ ಅವಾಗೇ ಸೀತನಿ ಮಸಾಲೆ ಆಗಿರ್ಬೋದು ಆಮ್ಯಾಗೆ ಈಗ ಸಮೋಸಗಳು ಅವು ಎಲ್ಲ ತಿಂತಾರೆ ಅದರ್ನಾಗ ಚಟ್ನಿ ಆಗಿರ್ಬೋದು ವಡ ಪಾವ್ನಾಗ ಗ ಹಸಿರನ ಚಟ್ನಿ ಹಚ್ತಾರೆ ಅದು ಆಗಿರ್ಬೋದು ಭಾಳ ಛಂದ ಮಾಡ್ತಾರ್ರಿ ಆಮ್ಯಾಗೆ ಕೊಬ್ಬರಿ ಅದೆಲ್ಲ ಹಾಕಿ ಈ ಕಡೆ ಜಾಸ್ತಿ ಖಾರ ಇರೋರಿಗೂ ಖಾರ ಇರಂಗಿಲ್ಲ ಈ ಕಡೆ ಖಾರ ಬೇಕಾಗಲಾರ್ದವ್ರಿಗೂ ನಾವು ನಾರ್ಮಲಾಗಿ ಭಿ ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀವ್ರಿ ಆಮ್ಯಾಗೆ ನಮ್ಮ ಪ್ಯಾಕಿಂಚಿಂಗ್ ಭಾಳ ಛಲೋ ಅದ ರೀ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತೀವಿ ಏನು ಹಂಗೇನು ಇದು ಇಲ್ಲ ಭಾಳ ಛಂದ ಅದರಿ ತಗೋಬೋದ್ರಿ ಖಾರ ಉಣ್ಣಾಕ ನಮ್ಮ ಸೈಡ್ ಅಂತೂ ಖಾರ ಭಾಳ ರೀ ಬಿಸಿ ಬಿಸಿ ರೊಟ್ಟಿ ಖಾರ ಉಪ್ಪು ತಿಂದ್ರೆ ಅದರ ಬೇರೆನೇ ಟೇಶ್ಟ್ ರೀ ಭಾಳ ಛಂದ ಇರ್ತದ್ರಿ ಅದು ಎಲ್ಲ ಮತ್ತೆ ನೋಡಿರಿ ನಿಮಗೆ ಬೇಕಿತ್ತು ಅಂತ ಅಂತ ಅಂದರೆ ಹೇಳಿರಿ ಉಪ್ಪು ನಾವು ಎಲ್ಲ ಇದು ಒಂದೇ ಮಸಾಲೆ ಅಂತಿಲ್ಲರೀ ಬೇರೆ ಬೇರೆ ಥರ ನಾನಾ ಥರ ಅವೆ ರೀ ನೀವು ಇಲ್ಲಿ ಬಂದು ಹೋಗಿರಿ ಅಂದರೆ ತಿಳೀತದೆ ನಿಮಗೂ ನೋಡಿದ್ರೆ ಆಮ್ಯಾಗೆ ನಾವೆಲ್ಲ ನ್ಯಾಚುರಲ್ ಆಗೇ ಪ್ರಿಪೇರ್ ಮಾಡ್ತೀವ್ರಿ ಏನೋ ಎಕ್ಸ್ಟ್ರಾ ಆ್ಯಡ್ ಕಲರ್ ಮಾಡೋದು ಅದು ಮಾಡೋದು ಇದು ಮಾಡೋದು ಏನಿಲ್ಲ ಬ್ಯಾಡಗಿ ಮೆಣ್ಸಿನ್ಕಾಯ್ನೇ ಛಲೋ ಬಿಸ್ಲಿಗೆ ಒಣಗಿಸಿ ಎಲ್ಲ ಕುಟ್ಟಿ ಛಲೋ ಗಿರಣಿ ಅದರಿ ಚಲೋ ಎಲ್ಲ ಮಾಡ್ತಾರೆ ಮನ್ಯಾಗೆ ಪದಾರ್ಥ ನೋಡಿರಿ ನೀವು ಎಲ್ಲ ಚಲೋ ಅದ ಹಿಂಗೆ ಅಂತೂ ರುಚಿ ಭಾಳ ಚಂದ ಹತ್ತತದ